ಸಾಕುಪ್ರಾಣಿ ಅಂತ ಹೇಳಿದ್ರೆ ನಮಗೆಲ್ಲರ್ಗು ತುಂಬ ಇಷ್ಟ ಸಾಕುಪ್ರಾಣಿಗಳಲ್ಲಿ ನಾವು ಅತಿ ಹೆಚ್ಚಿನದಾಗಿ ಬೆಕ್ಕು ನಾಯಿ ಮೊಲ ಕುದುರೆ ಮತ್ತೆ ಎತ್ತು ಮೇಕೆ ಇವುಗಳನ್ನು ಸಾಕ್ತೀವಿ ನಮಗೆ ಪ್ರತಿಯೊಂದು ಸಾಕು ಪ್ರಾಣಿಗಳಿಂದಲೂ ಸಮೇತ ಒಂದೊಂದು ಉಪಯೋಗ ಇದೆ ನಾವು ಎಮ್ಮೆಯಿಂದ ಹಾಲನ್ನು ಕರಿಬೋದು ಮತ್ತು ಎಮ್ಮೆಗಳ್ ಹಸುಗಳಿಂದ ಹಾಲನ್ನು ಕರಿಬೋದು ಹಸುಗಳಿಂದ ನಾವು ಹಾಲನ್ನು ಪಡಿಬೋದು ಮತ್ತು ಮೇಕೆಗಳಿಂದ ಸಮೇತ ನಾವು ಹಾಲನ್ನು ಪಡಿಬೋದು ಹಸುಗಳನ್ನು ಮತ್ತು ಎಮ್ಮೆ ಎತ್ತುಗಳನ್ನು ನಾವು ಕೃಷಿ ಕೃಷಿ ಭೂಮಿಯಲ್ಲಿ ನಾವು ಬಳಸ್ಲಾಗ್ತೀವಿ ಮತ್ತೆ ನಾಯಿಗಳು ನಮ್ಮ ಮನೆಯನ್ನು ಕಾಯುತ್ವೆ ಮತ್ತು ಬೆಕ್ಕುಗಳಂದರೆ ಎಲ್ಲರಿಗೂ ತುಂಬ ಇಷ್ಟ ಪ್ರತಿಯೊಂದು ಸಾಕುಪ್ರಾಣಿಯಿಂದಲೂ ಸಮೇತ ಒಂದೊಂದು ಉಪಯೋಗ ಇದೆ ನಾವು ಎತ್ತುಗಳನ್ನು ಎಮ್ಮೆಗಳನ್ನು ಕೃಷಿ ಭೂಮಿಯಲ್ಲಿ ಬಳಸ್ಬೋದು ಅದರಿಂದ ನಮಗೆ ತುಂಬ ಸಹಾಯ ಸಮೇತ ಆಗುತ್ತೆ ಮತ್ತೆ ನಾಯಿಗಳಿಂದ ನಾಯಿಗಳು ನಾಯಿಗಳು ನಮಗೆ ತುಂಬ ನಿಷ್ಠಾವಂತೆಯಾಗಿ ಕಾಣ್ತವೆ ಮತ್ತು ನಾಯಿಗಳು ತುಂಬ ನಿಷ್ಠಾವಂತ ಪ್ರಾಣಿಗಳಾಗಿರ್ತವೆ ನಾಯಿಗಳು ನಮ್ಮ ಮನೆಯನ್ನು ರಕ್ಷಣೆ ಮಾಡ್ತವೆ ಮತ್ತು ನಮ್ಮನ್ನು ಸಮೇತ ಅವು ರಕ್ಷಣೆ ಮಾಡುತ್ತವೆ ನಮಗೆ ಯಾವುದೇ ರೀತಿ ತೊಂದರೆ ಯಾ ತೊಂದರೆಯಾಗುತ್ತೆ ಅಂತ ಗೊತ್ತಾದಾಗ ಅವರು ಬೊಗಳುವುದರ ಮೂಲಕ ನಮಗೆ ಒಂದು ಸಂದೆ ಸಂಕೇತವನ್ನು ನೀಡ್ತಾರೆ ಮತ್ತು ಕಳ್ಳರಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಮ್ಮಲ್ಲಿರೊ ಹಣ ಒಡವೆ ನಮ್ಮ ಮನೆಯಲ್ಲಿರೊ ಬಂಗಾರಗಳಿನ್ ಅದ್ರಿನ್ ಅದನ್ನು ಕಳ್ಳರಿಂದ ರಕ್ಷಣೆ ಮಾಡ್ತಾರೆ ಮತ್ತೆ ನಾವು ಸಾಕು ಪ್ರಾಣಿಗಳನ್ನು ತುಂಬ ಕಾಳಜಿ ಮತ್ತು ಪ್ರೀತಿಯಿಂದಾಗಿ ನೋಡ್ಕೊಬೇಕು ಯಾಕಂದರೆ ಅವು ನಮಗೆ ತುಂಬ ಸಹಾಯ ಮಾಡ್ತವೆ ನಾವು ಕೆಲ್ವೊಂದ್ಸರಿ ಅದನ್ನು ಅವನ್ಗಳ ಅವುಗಳ ಮೇಲೆ ನಾವು ಗಮನ ಕೊಡಲ್ಲ ಮತ್ತೆ ಅವನ್ನು ನಾವು ಹೇಗೆ ಬೇಕೊ ಹಾಗೆ ಹೊಡೆಯೋದು ಅದನ್ನು ಹೇಗೆ ಬೇಕೊ ಹಾಗೆ ನೋಡೋದು ಈ ಥರ ಎಲ್ಲ ಮಾಡ್ತೀವಿ ಆದರೆ ಅವುಗಳಿಂದ ನಮಗೆ ತುಂಬ ಉಪಯೋಗ ಇರೋದ್ರಿಂದ ನಾವು ಅವುಗಳನ್ನು ತುಂಬ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ನೋಡ್ಕೊಬೇಕು